ಮೊದಲು ನಾನು ಮೊದಲು ಹೇಳಿದಾಗೆ ಎರ್ಡು ಸಾವ್ರ್ದ ಹದ್ಮೂರು ಇಸವಿಯಲ್ಲಿ ಬಿ ಎಡ್ನಲ್ಲಿ ನಾನು ಈ ಗಾಯನವನ್ನು ಹಾಡಿದ್ವಿ ಆಸಕ್ತಿ ಹೇಗೆ ಬೆಳೀತು ಅಂತ ಕೇಳಿದ್ರಿ ನನ್ನ ಸ್ನೇಹಿತರಾದ ರಂಗನಾಥ್ ಮನೋಹರ ಎಂಬುವರು ತುಂಬ ಗಾಯನದಲ್ಲಿ ತೊಡಗಿದ್ದರು ಅವರು ಹಾಡ್ತಿದ್ದಂಥ ಹಾಡು ನಾನು ಕೂಡ ಜೊತೆಯಲ್ಲಿರ್ತೇನೆ ನನಗೂ ಆಡಬೇಕು ಅಂತ ಆಸಕ್ತಿ ಬಂತು ನಾನು ಅವರಿಂದ ಸಲಹೆ ಪಡೆದು ಮಾಡಿಕೊಟ್ರು ಅವರಿಂದ ಈ ಸಾಂಗ್ ಹಾಡೋಕ್ಕೆ ನನಗೆ ಸಹಾಯ ಆಯಿತು ಈ ಪ್ರತಿಭೆಯು ನನಗೆ ಇಪ್ಪತ್ತು ಮೂರನೇ ವಯಸ್ಸಿನಲ್ಲಿ ಆಯಿತು ಆದರೆ ಚಿಕ್ಕದ್ರಿಂದ ಸಾಂಗ್ ಹೇಳ್ತಿರೋದು ಕಾಮನ್ನಾಗಿತ್ತು ಆದರೆ ನಾವಷ್ಟೊಂದು ವೇದಿಕೆಗೋಗಿ ನಾವೊಂದು ದೊಡ್ಡ ಮಟ್ಟದಲ್ಲಿ ಮತ್ತೆ ಒಂದು ಸುಸಜ್ಜಿತವಾಗಿ ಹೇಳ್ತೀನಿ ಅಂದ್ಕೊಂಡಿರ್ಲಿಲ್ಲ ಆದರೆ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ನಮ್ಮ ಈ ನಮ್ಮ ಸ್ನೇಹಿತರಿಂದ ಅವರು ಆಡ್ತಿದ್ದಂಥ ಪ್ರತಿಯೊಂದು ಸಾಂಗ್ಗಳನ್ನು ನೋಡಿ ಕೇಳಿ ನಾವು ಹಾಡ್ಬೋದು ಅಂತ ಆಸಕ್ತಿ ಬೆಳೆದು ಹಾಡಿ ಪ್ರತಿಭೆ ಪ್ರತಿಭೆಯನ್ನು ಮರು ಚಿಮ್ಮಿಸುವಾಗ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಪ್ರತಿಭೆಯು ಯಥೇಚ್ಛವಾಗಿ ಬೆಳೆದು ನಾವು ಸಾಂಗ್ಗಳನ್ನು ಗಾಯನವನ್ನು ಹಾಡಲು ಆಸಕ್ತಿ ತಾನಾಗಿಯೇ ಬೆಳೆಯಿತು ಈ ಆಸಕ್ತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರ್ಯಾಕ್ ಮ್ಯೂಜಿಕಲ್ಲಿ ಆಡುವ ಅವಕಾಶವನ್ನು ನಾವು ಮಾಡಬಹುದು ಅಂತ ಈ ಆಸಕ್ತಿ ನಮ್ಮನ್ನು ಪ್ರೇರಣೆ ಮಾಡಿತ್ತು